ಮನೆಯಲ್ಲಿ ನಾವು ತೋಟ ಮಾಡುವುದ ತುಂಬ ಸುಲಭ ಯಾಕಂದರೆ ಫಸ್ಟಿಗೆ ಮಳೆ ಬರುವಾಗಲೇ ನಾವು ಹಲಸಂಡೆ ಹೀರೇ ತೊಂಡೆಕಾಯಿ ಬೆಂಡೆಕಾಯಿ ಇವನ್ನೆಲ್ಲ ಮಣ್ಣಿನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಡಬೇಕು ಅದು ಎರಡು ಮೂರು ದಿವಸದಾಗ ಗಿಡವಾಗಿ ಮೊಳಕೆ ಬರುತ್ತದೆ ಆಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ಒಂದು ಹದಿನೈದು ದಿನ ಬಿಟ್ಟು ಆ ಗಿಡಗಳನ್ನು ತೆಗೆದು ಒಂದು ಮಣ್ಣಿನ ಲೈನ್ ಮಾಡಿ ಅದಕ್ಕೆ ಆ ಗಿಡಗಳನ್ನು ನೆಡಬೇಕು ಅವು ಒಂದು ತಿಂಗಳಾಗುವಾಗ ದೊಡ್ಡದಾಗಿ ಹೂ ಬಿಟ್ಟು ನಮಗೆ ಫಲವನ್ನು ಕೊಡುತ್ತದೆ ಒಂದು ನಾಲ್ಕು ಹಲಸಿನ ಗಿಡ ಇದ್ರೂ ಸಾಕು ಅದು ನಮಗೆ ವರ್ಷ ಇಡೀ ಫಲವನ್ನು ನೀಡುತ್ತದೆ ಹಲಸಂಡೇದು ಮತ್ತು ಹೀರೆಕಾಯಿ ಕೂಡ ಅಷ್ಟೆ ಬೇಕಾಬಿಟ್ಟಿ ನಮಗೆ ಹೀರೆಕಾಯಿ ಕೊಡುತ್ತದೆ ಕುಂಬಳಕಾಯಿ ಬಿಡುತ್ತದೆ ಸೌತೆಕಾಯಿ ಬಿಡುತ್ತದೆ ಯಾವ್ದು ನಮಗೆ ಬೇಕೋ ಅದು ನಮಗೆ ಇಷ್ಟ ಬಂದಷ್ಟು ಕೊಡ್ತದೆ ನಮಗೆ ಜಾಸ್ತಿಯಾಗಿ ಅಂಗಡಿಗೇ ಕೊಟ್ಟು ಅದರಿಂದಲು ಲಾಭ ಪಡಿವಷ್ಟು ಹಣವನ್ನು ನಾವು ಸಂಪಾದನೆ ಮಾಡ್ಬೋದು ಅದೇ ನಾವು ಈಗ ಎಲ್ಲ ಅಂಗಡಿಯ ಮೊರೆನೇ ಹೋಗ್ತಿವಿ ಯಾಕೆ ಮಳೆ ಬಂದಾಗ ಒಂದು ಎರಡು ಬೀಜ ಹಾಕಿ ಸಸಿ ದೊಡ್ದಾಗಿ ನಿಮಗೆ ಎಷ್ಟು ಫಲ ಕೊಡ್ತದಂತ ನೀವೇ ಅನುಭವಿಸಿ ಆಗ ನಿಮಗೆ ಗೊತ್ತಾಗುತ್ತದೆ ನಾವು ಮನೆಯಲ್ಲಿ ಹಾಗೆ ಮಾಡೋದು ಮಳೆ ಬಂದಾಗ ಬೀಜ ಹಾಕೋದು ಅದು ಗಿಡ ಆಗಿ ಏನಾದರು ಆಧಾರ ಕೊಟ್ಟರೆ ಸರಿ ನಮಗೆ ಇಲ್ಲಿ ಜಾಗ ಇಲ್ಲ ಆದರೂ ನಾವು ಡಬ್ಬಿಯಲ್ಲಿ ಗೋಣಿಚೀಲದಲ್ಲಿ ಮಣ್ಣು ತುಂಬಿಸಿ ಅದರಲ್ಲಿ ಬೀಜ ಹಾಕಿ ಸಸಿಗಳನ್ನು ಮಾಡಿ ನಮಗೆ ಬೇಕಾದಷ್ಟು ತರಕಾರಿಗಳನ್ನು ನಾವು ಮನೆಯಲ್ಲೇ ಬೆಳೆಸಿಕೊಳ್ಳುತ್ತೇವೆ ನೀವು ಕೂಡ ಹಾಗೆ ಮಾಡಿ ಅಂತ ನಾವು ಹೇಳುತ್ತೇವೆ